ಹಲೋ ಮ್ಯಾಮ್ ಸ್ಕೂಟಿ ಕಂಪ್ನಿ ಅವರಾ ಮ್ಯಾಮ್ ನಾವು ಬೆಳಗಾವಿ ಬೆಳಗಾವಿಗೆ ಹೋಗಬೇಕಿತ್ತು ಒಂದು ತಿಂಗಳು ಸ್ಕೂಟಿ ಬಾಡಿಗೆ ಬೇಕಿತ್ತು ಮ್ಯಾಮ್ ಯಾವ ಯಾವ್ದು ಇದೆ ಮಾ ಹಾಂ ಹಾಂ ಹಾಂ ಮ್ಯಾಮ್ ಮ್ಯಾಮ್ ನಮ್ಗೆ ಸ್ಕೂಟಿ ಬೇಕಿತ್ತು ಮ್ಯಾಮ್ ಆಂ ಆಂ ಯಾವುದಾದ್ರು ಸರಿ ಮ್ಯಾಮ್ ಹಾಂ ಹೌದು ಒಂದು ಮಂತ್ಗೆ ಹಾಂ ಏನೇನು ಡಾಕ್ಯುಮೆಂಟ್ ಬೇಕು ಮ್ಯಾಮ್ ಹ್ಞೂ ಹಾಂ ಆಂ ಇದೆ ಮ್ಯಾಮ್

ಹಾಂ ಸರಿ ಮ್ಯಾಮ್

ಹಾಂ ಸರಿ ಮೇಮ್

ಹ್ಞೂ

ಆಂ ಸರಿ ಮ್ಯಾಮ್

ಮ್ಯಾಮ್ ನಾವು ನಗರದಿಂದ ಬೆಳಗಾವಿಗೆ ಹೋಗ್ಬೇಕಿತ್ತು ಅದಕ್ಕೆ ಹಾಂ ಹಾಂ ಹಾಂ ಸರಿ ಮ್ಯಾಮ್ ಆಯ್ತು ಹಾಂ ಸರಿ ಮ್ಯಾಮ್ ಆಯ್ತು ಹ್ಞೂ